ಹಲೋ ಸರ್ ಈ ಕಾನೂನು ಸಮಸ್ಯೆಗಳನ್ನು ನಿಭಾಯಿಸುವ ಒಂದು ಯೋಚನೆಯ ಪ್ರಕಾರ ಮೊಟ್ಟ ಮೊದಲಿಗೆ ಈ ಆಸ್ತಿಗೆ ಸಂಬಂಧಿಸಿದ ತಕರಾರುಗಳ ಬಗ್ಗೆ ಈ ನುರಿತ ಕಾನೂನು ತಜ್ಞ ಅಧಿಕಾರಿಗಳನ್ನು ಭೇಟಿಯಾಗುವುದ್ರ ಮುಖಾಂತರ ಈ ಆಸ್ತಿಗೆ ಸಂಬಂಧಿಸಿದ ತಕರಾರುಗಳ ಬಗ್ಗೆ ಅವರಿಂದ ಹೆಚ್ಚಿನ ಸಲಹೆ ಸಹಕಾರಗಳನ್ನು ಪಡೆದು ಇದಕ್ಕೆ ಸಂಬಂಧಿಸಿದಂತೆ ಅವರು ಹೇಳುವ ಒಂದು ಮಾರ್ಗದರ್ಶನದ ಮುಖಾಂತರ ನಾವು ಈ ಆಸ್ತಿಗೆ ಸಂಬಂಧಿಸಿದ ವ್ಯಾಜ್ಯವನ್ನು ಬಗೆಹರ್ಸಿಕೊಳ್ಳುವಲ್ಲಿ ಒಂದು ಪಾತ್ರವನ್ನು ವಹಿಸ್ತೇವೆ ಹಾಗೇ ಈ ಕುಟುಂಬದ ವಿಚಾರ ಅಂತ ಬಂದಾಗ ನಮ್ಮ ಸುತ್ತಮುತ್ತಲಿನ ಅಥವಾ ಜಿಲ್ಲೆಯ ಅಥ್ವಾ ತಾಲ್ಲೂಕಿನ ಹಿರಿಯ ನಾಗರಿಕರು ಅಂತ ಏನಿರ್ತಾರೆ ಆ ಹಿರಿಯ ನಾಗರಿಕರನ್ನು ಭೇಟಿಯಾಗಿ ನಮ್ಮ ಕುಟುಂಬದ ಸಮಸ್ಯೆಗಳನ್ನು ಅವ್ರ ಹತ್ತಿರ ಸಮಾಲೋಚನೆ ಮಾಡುವುದ್ರ ಜೊತೆಗೆ ಅವರಿಂದ ಬರುವಂಥ ಸಲಹೆ ಸಹಕಾರಗಳನ್ನು ಕೂಡ ನಾವು ಈ ನಮ್ಮ ಕುಟುಂಬದ ವಿಚಾರಗಳಲ್ಲಿ ಅವನ್ನು ಅನ್ವಯ್ಸಿಕೊಳ್ಳುವುದು ಕೊಳ್ಳುವುದು ಹಾಗೇ ಅವ್ರು ಹೇಳಿದಂಥ ಮಾರ್ಗದರ್ಶನವನ್ನ ಮಾರ್ಗದರ್ಶನವನ್ನು ಚಾಚೂ ತಪ್ಪದೇ ನಮ್ಮ ಕುಟುಂಬದಲ್ಲಿ ಅದನ್ನು ಪಾಲನೆ ಮಾಡುತ್ತಾ ಈ ಕುಟುಂಬದ ವಿಚಾರಗಳನ್ನ ಬಗೆಹರ್ಸ್ಕೊಳ್ತೀವಿ ಹಾಗೇ ಮುಂದಿನ ವಿಚಾರವಾಗಿ ಈ ಸಂಬಳದ ವಿಚಾರ್ವಾಗಿ ನಮ್ಮ ತಾಲ್ಲೂಕು ಖಜಾನೆ ಇರ್ಬೋದು ಟ್ರೆಜರಿ ಅಥವಾ ಜಿಲ್ಲಾ ಖಜಾನೆ ಜಿಲ್ಲಾ ಟ್ರೆಜರಿ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿ ವರ್ಗದ ಹತ್ರ ಹೋಗಿ ಈ ಸಂಬ್ಳದ ಕುರಿತಂತೆ ಕೆಲವು ವಿಚಾರಗಳನ್ನ ನಮ್ಮಲ್ಲಿ ಈ ಸಂಬಳದ ವಿಚಾರವಾಗಿ ನಡಿತಕ್ಕಂಥ ಲೋಪದೋಷ ಲೋಪ ದೋಷಗಳನ್ನು ಅವ್ರ ಮುಂದೆ ಹೇಳ್ಕೊಳ್ಳೋದ್ರ ಜೊತೆಗೆ ಅವರಿಂದ ಸಲಹೆ ಸಹಕಾರಗಳನ್ನ ಪಡಿಯು ಪಡೆದುಕೊಂಡು ಆ ಸಂಬಳಕ್ಕೆ ಸಂಬಂಧಿಸಿದಂಥ ಎಲ್ಲ ಸಮಸ್ಯೆಗಳನ್ನು ಕೂಡ ನಿವಾರಿಸುವಲ್ಲಿ ನಾವು ಕಾಯಾ ವಾಚಾ ಮನಸಾ ಪ್ರಾಮಾಣಿಕವಾಗಿ ಅದನ್ನು ನಾವು ಪರಿಪಾಲನೆ ಮಾಡುವುದ್ರ ಜೊತೆಗೆ ಆ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ತೇವೆ ಜೊತೆಗೆ ಈ ಇನ್ನೊಂದು ಸಾಲ ಇತ್ಯಾದಿ ಸಂಗತಿಗಳಂತ ಬಂದಾಗ ನಾವು ಸಂಬಂಧಪಟ್ಟಂಥ ಬ್ಯಾಂಕ್ ಮ್ಯಾನೇಜರ್ಗಳನ್ನು ಹಾಗೇ ಸರ್ಕಾರದ ಒಂದು ಆದೇಶದಂತೆ ಇರುವಂಥ ಸಾಲಕ್ಕೆ ಇರುವಂಥ ಯೋಜನೆಗಳ ಪ್ರಕಾರವಾಗಿ ಈ ಸಾಲ ನಾವು ತೊಗೋಬೇಕಾದ್ರ ಯಾವ್ಯಾವ ಯೋಜನೆಗಳು ಇವಾಗ ಸದ್ಯ ಚಾಲ್ತಿಯಲ್ಲಿವೆ ಯಾವ ಯೋಜನೆಗೆ ಎಷ್ಟು ಸಬ್ಸಿಡಿ ಇದೆ ಆ ಸಬ್ಸಿಡಿ ಮುಖಾಂತರ ನಾವು ಎಷ್ಟು ಸಾಲವನ್ನು ಪಡೆದರೆ ಆ ಸಬ್ಸಿಡಿಗೆ ಅದಕ್ಕೆ ಟ್ಯಾಲಿ ಆಗುತ್ತೆ ಜೊತೆಗೆ ಅದಕ್ಕಿಂತ ಮುಖ್ಯವಾಗಿ ಈ ಸಾಲವನ್ನು ನಾವು ಒಂದು ಲಕ್ಷ ಇವತ್ತು ಸಾಲ ಪಡೆದ್ವಿ ಅಂದರೆ ಆ ಒಂದು ಲಕ್ಷ ಸಾಲಕ್ಕೆ ಸಂಬಂಧಿಸಿದಂತೆ ಇ ಎಮ್ ಐ ಅನ್ನೋ ನಮಗೆ ಕಟ್ಟಲಿಕ್ಕಾಗತ್ತಾ ಆಗದೇ ಇದ್ರೆ ಆ ಸಾಲವನ್ನು ಕಟ್ಟಲಿಕ್ಕೆ ನಾವು ಯಾವ ರೀತಿ ನಮ್ಮ ಒಂದು ಕುಟುಂಬದಲ್ಲಿ ಯೋಜನೆಗಳನ್ನು ರೂಪ್ಸ್ಕಬಕು ಆ ಯೋಜನೆಗಳಿಂದ ಬರುವಂಥ ಆದಾಯವೆಷ್ಟು ಆ ಆದಾಯದಿಂದ ನಮ್ಮ ಮನೆಯ ಖರ್ಚೆಷ್ಟು ಹಾಗೇ ನಾವು ಹೊರ ಹೋಗುವ ಬರುವ ವಾಹನದ್ದಿರ್ಬೋದು ಅಥವಾ ಇನ್ನಿತರೆ ಖರ್ಚುಗಳು ಅದು ಎಷ್ಟ್ ಬರ್ತೆ ತಿಂಗ್ಳಿಗೆ ಅದಕ್ಕೆ ಇದ್ಕೆ ಟ್ಯಾಲಿ ಮಾಡ್ಕಂಡು ಉಳಿದ ಹಣವೆಷ್ಟು ಆ ಉಳಿದ ಹಣದಲ್ಲಿ ನಾವು ಎಷ್ಟನ್ನಾದರೆ ಈ ಒಂದು ಇ ಎಮ್ ಐ ಅನ್ನೋ ಕಟ್ಬೋದು ಇದನ್ನು ಕೂಡ ನಾವು ತಾಳೆ ಹಾಕಿ ನೋಡಿ ಸಂಬಂಧಪಟ್ಟಂಥ ಬ್ಯಾಂಕ್ ಮ್ಯಾನೇಜರ್ ಕೂಡ ಈ ಎಲ್ಲ ವಿಚಾರಗಳನ್ನ ಹಂಚ್ಕೊಳ್ಳುವುದ್ರ ಜೊತೆಗೆ ಆ ಬ್ಯಾಂಕ್ ಮ್ಯಾನೇಜರ್ ಏನು ಒಂದು ಆದೇಶ ಮಾಡ್ತಾರೆ ಆ ಆದೇಶವನ್ನು ನಾವು ಪಾಲನೆ ಮಾಡಿ ಈ ಒಂದು ಸಾಲದ ವ್ಯವಹಾರವನ್ನು ಕೂಡ ನಿಭಾಯಿಸುವಲ್ಲಿ ನಾವು ಯಶಸ್ವಿ ಕಂಡರೆ ನಮ್ಮ ಒಂದು ಪರ್ಸ್ಥಿತಿಗೆ ಅನುಗುಣ್ವಾಗಿ ನಮ್ಮ ಕುಟುಂಬವನ್ನು ಆರ್ಥಿಕವಾಗಿ ಮೇಲೆತ್ತುವಲ್ಲಿಯೂ ಕೂಡ ಆ ಮನೆಯ ಯಜಮಾನನ ಪಾತ್ರ ಮುಖ್ಯ ಇರುತ್ತೆ ಅದ್ರ ಜೊತೆಗೆ ಅಧಿಕಾರೇತ್ರ ವರ್ಗದ ಪಾತ್ರವು ಮುಖ್ಯ ಇರುತ್ತೆ ಎರಡೂ ಒಂದಾದ ಒಂದಾದಾಗ ನಮ್ಮ ಯೋಚನೆ ಕೂಡ ಬಲಿಷ್ಟವಾದಾಗ ಆ ಯೋಚನೆಗೆ ತಕ್ಕಂತೆ ಕಾರ್ಯಕಲಾಪಗಳು ನಡೆದಾಗ ನಾವು ಆರ್ಥಿಕ ಸ್ಥಿತಿಯಿಂದ ಹೊರ ಬಂದು ಆ ಸಾಲದ ಸುಳಿಯಿಂದ ಕೂಡ ಹೊರ ಬಂದು ಸಾಲವನ್ನು ನಾವು ಇ ಎಮ್ ಐ ಕರೆಕ್ಟಾಗಿ ಕಟ್ಟಿ ನಮ್ಮ ಒಂದು ಅನುಕೂಲವನ್ನು ನಾವು ಹೆಚ್ಚಿಸಿಕೊಳ್ಳುವಂಥ ಒಂದು ಸಾಧ್ಯತೆ ಇರುತ್ತೆ ಅಂತ ಹೇಳಿ ಈ ಮೂಲಕ ತಮ್ಮ ಗಮನಕ್ಕೆ ತರಲು ಇಷ್ಟಪಡ್ತಾ ಇದ್ದೀನಿ ಥ್ಯಾಂಕ್ ಯು